ನನ್ನದು ಮೊದಲನೇ ಪ್ರಾಡಕ್ಟ್ ಬಂದುಬಿಟ್ಟು ನಾನು ನನ್ನ ತಂಗಿ ಅಂದರೆ ನನ್ನ ಚಿಕ್ಕಪ್ಪನ ಮಗಳು ಇನ್ನು ಚಿಕ್ಕವಳು ಅವಳಿಗೆ ನಾನು ಅವಳ ಚಿಕ್ಕ ಮಕ್ಕಳ ಬಟ್ಟೆನ ಆಡ್ರ್ ಮಾಡಿದ್ದೆ ಅದು ಬಂದುಬಿಟ್ಟು ಡ್ರೆಸ್ಸು ಎಷ್ಟು ಚೆನ್ನಾಗಿತ್ತು ಅಂದರೆ ನಂದು ಫಸ್ಟ್ ಪ್ರಾಡಕ್ಟಲ್ಲೇ ನನಗಿಷ್ಟ ಆಯಿತು ಡ್ರೆಸ್ ಅದು ನಾನು ಮಾಡಿದ್ದೆ ಫಸ್ಟ್ ಟ್ರಿಪ್ಪು ನನ್ನ ಫಸ್ಟು ಆಡ್ರ್ ಮಾಡಿದ್ದೆ ನನ್ನ ತಂಗಿಗೆ ಡ್ರೆಸ್ಸನ್ನ ಅದು ಅವಳು ಹುಟ್ಟಿದ ದಿನಕ್ಕೋಸ್ಕರ ನಾನು ಡ್ರೆಸನ್ನ ಅವಳಿಗೆ ಆಡ್ರ್ ಮಾಡಿದ್ದೆ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಆ ಬಟ್ಟೆ ವಿನ್ಯಾಸ ಆಗಿರ್ಬೋದು ಆ ಬಟ್ಟೆ ರಚನೆ ಆಗಿರ್ಬೋದು ಅಲ್ಲಿ ಬರುವಂತಹ ಒಂದು ಒಂದು ಅಲಂಕಾರ ಸಹ ಎಷ್ಟು ಚೆಂದ ಇತ್ತು ಅಂತ ಅಂದರೆ ಆ ವಿನ್ಯಾಸ ಆ ಡ್ರೆಸ್ಸಿನ ವಿನ್ಯಾಸ ಹೇಗಿತ್ತು ಅಂತ ಅಂದರೆ ಏನೋ ಬಳ್ಳಿ ಅಥ್ವಾ ಎಲೆಗಳಿಂದ ಕೂಡಿದ ಒಂದು ಚೆನ್ನಾಗಿರೋ ಒಂದು ಏನೋ ಅಲಂಕೃತವಾದ ಒಂದು ಮರದ ಬಳ್ಳಿನೇ ಹಬ್ಬೈತೇನಪ್ಪ ಆ ಬಳ್ಳಿಗಳಲ್ಲಿ ಚಿಕ್ಕ ಚಿಕ್ಕ ಹೂವಿನ ರೀತಿಯಲ್ಲಿ ಆಮೇಲೆ ಆ ಹೂಗಳ ಮಧ್ಯ ಚಿಕ್ಕ ಚಿಕ್ಕ ಗುಂಡುಗಳು ಈ ಥರ ಎಲ್ಲ ಚೆನ್ನಾಗಿ ಮಾಡಿದರು ಆ ಡ್ರೆಸ್ ನನಗಷ್ಟೇ ಅಲ್ದೇ ನನ್ನ ತಂಗಿಗೂ ಇನ್ನೂ ಅವಳು ಆ ಡ್ರೆಸ್ಸನ್ನ ಹಾಕುತ್ತಾಳೆ ಅಷ್ಟು ಚೆನ್ನಾಗಿದೆ ಆ ಡ್ರೆಸ್ಸು ಇದು ನನ್ನ ಫಸ್ಟ್ ಪ್ರಾಡಕ್ಟು ಅದು ನೋಡಿದಾಗ ನನಗೆಷ್ಟು ಖುಷಿ ಆಗಿತ್ತೋ ಗೊತ್ತಿಲ್ಲ ಅವ್ಳಿಗೆ ನನ್ಗಿಂತ ಎರಡರಷ್ಟು ಖುಷಿ ಆಗಿತ್ತು ಅಂತ ಹೇಳ್ಲಿಕ್ಕೆ ಇಷ್ಟ ಪಡ್ತೀನಿ